ನಾನು ದಕ್ಷಿಣ ಭಾರತೀಯ ಆಹಾರಗಳಲ್ಲಿ ಪಾಯಸವನ್ನು ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅದು ತುಂಬ ಆರೋಗ್ಯವಾಗಿರುತ್ತೆ ಮತ್ತು ತುಂಬ ರುಚಿಕರವಾಗುತ್ತೆ ಇದಕ್ಕೆ ನಾವು ಬಳಸುವಂಥ ಪದಾರ್ಥಗಳಾಗಲಿ ಹೆಸ್ರು ಬೇಳೆ ದ್ರಾಕ್ಷಿ ಗೋಡಂಬಿ ಗಸಗಸೆ ಏಲಕ್ಕಿ ಮತ್ತು ತೆಂಗಿನಕಾಯಿ ಹಾಲ್ನ ಬಳಸ್ತೀವಿ ಇದು ಮಾಡೋಕೆ ತುಂಬ ಸುಲಭ ಮತ್ತು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಉತ್ತಮವಾಗಿದೆ